ಹಲೋ ಸರ್ ಯಾರು ಹಾಂ ಹೇಳಿ ಸರ್

ಹೌದು ಸರ್ ನಾನೇ ವಿಜಯಾ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಿರೋದು ಹಾಂ ಹೇಳಿ ಸರ್ ಹಾಂ ಓಕೆ ಸರ್ ನಾನು ಕೊಡ್ತೇನೆ ನೀವು ಅಕೌಂಟು ಓಪನ್ ಮಾಡಬೇಕಾದರೆ ನೀವು ಚಾಲ್ತಿ ಅಕೌಂಟನ್ನೇ ಸಹ ನೀವು ಓಪನ್ ಮಾಡಿ ಅದಕ್ಕೆ ಬೇಕಾದಂಥ ದಾಖಲಾತಿಗಳು ವೋಟರ್ ಐ ಡಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ನಿಮ್ಮ ಎರಡು ಫೋಟೋ ಹ್ಞೂ ಹಾಂ ಹೇಳಿ ಸರ್ ಹಾಂ ಚೆಕ್ ಬೂಕಾ ಕನಿಷ್ಠ ಮೊತ್ತ ನೀವು ಐನೂರಕ್ಕಿಂತ ಜಾಸ್ತಿ ಐನೂರಕ್ಕಿಂತ ಕಮ್ಮಿ ಹಾಕೊಂಗಿಲ್ಲ ಒಂದು ಸಾವಿರ ರೂಪಾಯನ್ನೂ ಕಟ್ಬೋದು ಎರಡು ಸಾವಿರ ರೂಪಾಯನ್ನೂ ಕಟ್ಬೋದು ಓಪನ್ ಅಕೌಂಟಲ್ಲಿ ಚಾಲ್ತಿ ಖಾತೆಯನ್ನು ಮಾಡಿಸಿ ಅದರಲ್ಲಿ ನಿಮಗೆ ಎ ಟಿ ಎಮ್ ಫೇಸಿಲಿಟಿಸ ಚೆಕ್ಕ ಬುಕ್ಕು ಆಮೇಲೆ ಲೋನು ಸೌಲಭ್ಯವು ಸಹ ಸಿಗುತ್ತದೆ ನಾವು ನಿಮಗೆ ವೇ ವಾಹನ ಸಾಲ ಇರ್ಬೋದು ಮನೆಯ ಸಾಲ ಇರ್ಬೋದು ಆಭರಣ ಸಾಲ ಇರ್ಬೋದು ನಿಮಗೆ ಪಯ ನಿಮಗೆ ಆರ್ಥಿಕವಾಗಿ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಾವು ಮಾಡುತ್ತೇವೆ ಸರ್ ಬ್ಯಾಂಕಿಂದ ಹ್ಞೂ ಹೇಳಿ ಸರ್ ಹಾಂ ಎ ಟಿ ಎಮ್ ಕಾರ್ಡಿಗೇನೂ ಚಾರ್ಜಸ್ ತಗೊಳುದಿಲ್ಲ ಸರ್ ಎಟಿಎಮ್ ಕಾರ್ಡಿಗೇನೂ ಪ್ರತ್ಯೇಕ ಚಾರ್ಜಸ್ ಇಲ್ಲ ನೀವು ಕ್ರೆಡೀಟ್ ಕಾರ್ಡ್ ತಗೊಂಡ್ರೆ ಮಾತ್ರ ಅದು ನಿಮಗೆ ಅಮೌಂಟಿರುತ್ತಲ್ಲ ಅದು ಲೋನಿಗೆ ಕಟ್ಟಾಗತ್ತೆ ಲೋನ್ ಅಮೌಂಟ್ಗೆ ಚಾರ್ಜಸ್ ಕಟ್ಟಾಗತ್ತೆ ಸರ್ ಚಾರ್ಜಸ್ ಕಟ್ಟಾಗತ್ತೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯಾ ಅಷ್ಟೂ ಒಂದು ರುಪಾಯಿನೊ ಹತ್ತು ರುಪಾಯಿನೊ ಹದಿನೈದು ರೂಪಾಯಿ ಅಷ್ಟು ಕಟ್ಟಾಗ್ತಾ ಹೋಗತ್ತೆ ನೀವು ಡೈಲಿ ಯೂಸ್ ಮಾಡ್ದಂಗೆ ಕ್ರೆಡಿಟ್ ಕಾರ್ಡ ಹಾಂ ಹೇಳಿ ಸರ್ ಓಕೆ ಸರ್ ನೀವು ಯಾವಾಗ ಬೇಕಾದ್ರು ಬನ್ನಿ ಸರ್ ಅಡ್ಡಿಯಿಲ್ಲ ನಮಸ್ತೆ ಸರ್ ನಮಸ್ತೆ